ನಾನು ತುಂಬ ಕಷ್ಟಪಟ್ಟು ಮಾಡಿದ ಅಡಿಗೆ ಅಂದರೆ ಮಟನ್ ಬಿರಿಯಾನಿ ಯಾಕಂದರೆ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆದರೆ ಅದು ನನಗೆ ಮಾಡೋಕ್ ಬರ್ತಾಯಿರಲಿಲ್ಲ ಈ ಮುಸ್ಲಿಮವ್ರು ಮಾಡೋ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ಸರಿ ಅಂತ ನನ್ನ ಫ್ರೆಂಡ್ ಒಬ್ಬರಿದ್ರು ಅವ್ರಹತ್ರ ಹೇಳಿಸ್ಕೊಂಡು ಅವರು ನನಗೆ ಬರ್ಕೊಟ್ರು ಅದನ್ನು ನೋಡಿಕೊಂಡು ಮಾಡೋಣಾ ಅಂತ ಇಷ್ಟು ಒಂದು ಕೆ ಜಿಗೆ ಒಂದು ಕೆಜಿ ಚಿಕನ್ನು ಒಂದು ಕೆಜಿ ಅಕ್ಕಿಗೆ ಏನೇನು ಹಾಕ್ಬೇಕು ಎಷ್ಟೆಷ್ಟು ಹಾಕ್ಬೇಕು ಯಾವ್ಯಾವ್ದು ಹಾಕ್ಬೇಕು ಅಂತ ಹೇಳಿ ಹೇಳದ್ರು ನಾ ಅದೇ ರೀತಿ ಮಾಡೋಣ ಅಂತ ಮನೇಲಿ ಒಂದು ದಿನ ಮಾಡಿದೆ ಮೊದಲು ಸ್ಟೌವ್ ಹಂಚಿಸ್ಬಿಟ್ಟು ಮತ್ತು ಪಾತ್ರೆ ಇಟ್ಟೆ ಆಮೇಲೆ ಒಂದು ನೂರು ಐವತ್ತು ಎಮ್ ಎಲ್ಲು ಎಣ್ಣೆ ಹಾಕ್ದೆ ಎಣ್ಣೆ ಹಾಕಿ ಆ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಬಿರಿಯಾನಿ ಎಲೆ ಅವೆಲ್ಲ ಹಾಕ್ದೆ ಅವೆಲ್ಲ ಹಾಕಿ ಸ್ವಲ್ಪ ಅದು ಚೆನ್ನಾಗ್ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ದೆ ಒಂದರ್ಧ ಕೆಜಿ ಈರುಳ್ಳಿ ಹಾಕಿ ಅರ್ಧ ಕೆಜಿ ಈರುಳ್ಳಿನ ಚೆನ್ನಾಗ್ ಫ್ರೈ ಮಾಡಿದೆ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಒಂದು ಕಾಲು ಕೆಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಮಿಕ್ಸ್ ಮಾಡಿ ಹಾಕಿದೆ ಅದು ಚೆನ್ನಾಗ್ ಫ್ರೈ ಆಗಿದ ತಕ್ಷಣ ಆ ಫ್ರೈ ಆಗಿದ ತಕ್ಷಣ ಏನು ಮಾಡಿದೆ ಪುದೀನ ಒಂದು ಕಟ್ಟು ಕೊತ್ಮೀರಿ ಒಂದು ಕಟ್ಟು ಚೆನ್ನಾಗಿ ಕಟ್ ಮಾಡಿ ನೀರಿನಲ್ಲಿ ತೊಳೆದ್ಬಿಟ್ಟು ಚೆನ್ನಾಗ್ ಹಿಂಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ದೆ ಅದನ್ನಾಕಿ ಚೆನ್ನಾಗ್ ಫ್ರೈ ಮಾಡಿದೆ ಆಮೇಲೆ ಫ್ರೈ ಆಗಿದ ತಕ್ಷಣ ಟಮೆಟೋ ಹಾಕ್ದೆ ಅರ್ಧ ಕೆಜಿ ಟಮ್ಯಾಟೋ ಹಾಕ್ದೆ ಅರ್ಧ ಕೆಜಿ ಟಮ್ಯಾಟೋ ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗ್ ಫ್ರೈ ಮಾಡಿದೆ ಒಂದುಹತ್ತು ನಿಮಿಷ ಚೆನ್ನಾಗ್ ಫ್ರೈ ಆಯಿತು ಆಮೇಲೆ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದೆರಡು ಟೀ ಸ್ಪೂನ್ ಖಾರದ ಪುಡಿ ಮೂರು ಟೀ ಸ್ಪೂನ್ ಧನಿಯಾ ಪುಡಿ ಆಮೇಲೆ ಒಂದು ಟೀ ಸ್ಪೂನ್ ಅರ್ಶಿಣ ಪುಡಿ ಅದನ್ನೆಲ್ಲ ಹಾಕಿ ಮತ್ತು ಒಂದು ಕಾಲು ಲೀಟ್ರ್ ಮೊಸರು ಇದನ್ನೆಲ್ಲ ಹಾಕಿ ಚೆನ್ನಾಗ್ ಫ್ರೈ ಮಾಡಿದೆ ಚೆನ್ನಾಗ್ ಫ್ರೈ ಮಾಡಿ ಆಮೇಲೆ ಚಿಕನ್ ತೊಳೆದಿಟ್ಟಿದ್ನಲ್ಲ ಸಾರಿ ಮಟನ್ ತೊಳೆದಿಟ್ಟಿದ್ನಲ್ಲ ಅದನ್ನಾಕಿದೆ ಅದನ್ನಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಬೇ ಹಾಕ್ಬಿಟ್ಟು ಚೆನ್ನಾಗ್ ಬೇಯಿಸ್ದೆ ಆ ಮಸಾಲೆ ಆ ಮಟನ್ನು ಎಲ್ಲ ಖಾರ ಉಪ್ಪು ಎಲ್ಲ ಒಟ್ಟಿಗೆ ಇಡ್ಕೊಂಡು ಚೆನ್ನಾಗಿ ಬೇಯಬೇಕು ಅಂತ ನಾನು ಆ ಥರ ಮಾಡಿದೆ ಅದು ಚೆನ್ನಾಗ್ ಬೆಂದಿತು ಚೆನ್ನಾಗ್ ಬೆಂದಾದಮೇಲೆ ಆ ಒಂದು ಕೆಜಿ ಮಟನ್ಗೆ ಒಂದು ಕೆಜಿ ಅಕ್ಕಿ ನಾನು ಹಾಕ್ಬೇಕಾಗಿತ್ತು ನಾನೇನು ಮಾಡಿದೆ ಅದ್ರಲ್ಲಿ ತಪ್ಪು ಮಾಡಿಬಿಟ್ಟೆ ಒಂದು ಕೆಜಿ ಮಟನ್ಗೆ ಎರಡು ಕೆಜಿ ಅಕ್ಕಿ ನಾನು ಅಳತೆ ಮಾಡಿ ಹಾಕ್ಬಿಟ್ಟೆ ಅಳತೆ ಮಾಡಿ ಹಾಕಿದ್ ತಕ್ಷಣ ಅದೇನಾಗೋಯಿತು ತಪ್ಪಾಗೋಯಿತು ಹಾಕಿದ್ ನೀರು ಕಡಿಮೆ ಆಗೋಯಿತು ಮಟನ್ನು ಕಡಿಮೆ ಆಗೋಯಿತು ಅಕ್ಕಿ ಜಾಸ್ತಿ ಆಗೋಯಿತು ಸೊ ಏನಾಗೋಯಿತು ಅದು ಕೆಳಗಡೆ ತಳಗಡೆ ಸೀದೋಯಿತು ನನಗೆ ಗೊತ್ತಾಗಿಲ್ಲ ನಾನು ಏನ್ಮಾಡಿದೆ ಎಲ್ಲ ಹಾಕಿ ಅಕ್ಕಿನ್ನೆಲ್ಲ ತೊಳೆದಾಕ್ಬಿಟ್ಟು ನೀರು ಅಳತೆ ಮಾಡಿ ಹಾಕ್ಬಿಟ್ಟೆ ಬಟ್ ನಾನು ಎ ಒಂದು ಕೆಜಿ ಅಕ್ಕಿ ಹಾಕಿದಿನಿ ಅನ್ಕೊಂಡೆ ಇದ್ಬಿಟ್ಟೆ ಬಟ್ ಅದು ನೋಡಿದ್ರೆ ಎರಡು ಕೆಜಿ ಹಾಕ್ಬಿಟ್ಟಿದಿನಿ ಅದೇನಾಗೋಯಿತು ನೀರೆಲ್ಲ ಬತ್ತೋಗಿ ಏನಾಗಿಬಿಡ್ತು ಆ ತಳಗಡೆ ಎಲ್ಲ ಸೀದೋಗಕ್ಕೆ ಆರಂಭ ಆಗೋಯಿತು ಏನಪ್ಪಾ ಇದು ಸೀದೋಗಿ ವಾಸನೆ ಬರ್ತಾಯಿದೆ ಅಂತ ಹೋಗ್ ನೋಡಿದ್ರೆ ಅರ್ಧ ಭಾಗ ಸೀದೋಗಿದೆ ಅಕ್ಕಿ ಎಲ್ಲ ಮೇಲೆ ಬೆಂದೇ ಇಲ್ಲ ತಳಗಡೆ ಮಾಂಸ ಎಲ್ಲ ಕೆಳಗಡೆ ಹೋಗ್ಬಿಟ್ಟೈತೆ ಮಟನ್ನು ಸೊ ಏನು ಮಾಡಿದೆ ಏನಪ್ಪಾ ಹಿಂಗಾಗೋಯ್ತು ಅನ್ಕೊಂಡು ಯೋಚನೆ ಮಾಡಿದೆ ತುಂಬ ನೋವಾಯಿತು ನನಗೆ ಏನಪ್ಪಾ ಈ ಥರ ಇಷ್ಟು ಕಷ್ಟಪಟ್ಟು ಕಲಿತ್ಕೊಂಡು ನನ್ನ ಫ್ರೆಂಡ್ಹತ್ರ ಹೇಳಿಸ್ಕೊಂಡು ಮಾಡಿದರೆ ಈ ಥರ ಆಗೋಯ್ತಲ್ಲ ಎಲ್ಲ ಸೀದೋಗೈತಲ್ಲ ಮಟನ್ ಎಷ್ಟು ಬೆಲೆ ಹಾ ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟು ಕಲಿತ್ಕೊಂಡು ಹಿಂಗಾಗೋಯ್ತಲ್ಲ ಅಂತೇಳಿಬಿಟ್ಟು ಸರಿ ಅಂತೇಳಿಬಿಟ್ಟು ಇನ್ನೊಂದುಸಲ ಮಾಡೋವಾಗ್ ನಾವು ಯಾವಾಗಲು ತಪ್ಪು ಮಾಡಕೂಡ್ದು ಕರೆಕ್ಟಾಗಿ ಎಷ್ಟು ಕೆ ಜಿಗೆ ಎಷ್ಟು ಮಸಾಲೆಗಳನ್ನ ಹಾಕ್ಬೇಕು ಏನೇನು ಹಾಕ್ಬೇಕು ಅಂತ ಅದರ ಮೊದಲೆ ತಿಳ್ಕೊಂಡು ಅದನ್ನು ಅಳತೆ ಮಾಡಿ ಇಟ್ಕೊಂಡು ಪಕ್ಕಕ್ಕಿಟ್ಕೊಂಡು ಆಮೇಲೆ ಎಲ್ಲ ತಯಾರಿ ಮಾಡ್ಕೊಂಡು ಮೇಲೆ ನಾವು ಸ್ಟೌವ್ ಹಚ್ಸಿ ಪಾತ್ರೆದಲ್ಲಿ ಇಟ್ಟು ಯಾವ ಪಾತ್ರದಲ್ಲಿ ಮಾಡ್ತೀವೋ ಆ ಪಾತ್ರೆಗೆ ತಕ್ನಂಗೆ ಏನೇನು ಬೇಕು ಎಷ್ಟಕ್ಕೆ ಏನು ಬೇಕು ಅಂತ ಅಳತೆ ಮಾಡಿ ಇಟ್ಕೊಂಡು ತರ್ಕ ಇದು ಮ ಸ್ವಾರಿ ಮಟನ್ನು ಆಮೇಲೆ ಅಕ್ಕಿ ಎಲ್ಲ ಅಳತೆ ಮಾಡಿ ಇಟ್ಕೊಬೇಕು ಫಸ್ಟೇ ಅಳತೆ ಮಾಡಿ ಇಟ್ಕೊಂಡು ಆಮೇಲೆ ನಾವು ಅಡಿಗೆ ಮಾಡಬೇಕು ಮೊದಲು ಚಿಕ್ಕದಾಗಿ ಮಾಡಬೇಕು ಅಟ್ಲೀಸ್ಟ್ ಒಂದು ಕಾಲು ಕೆಜಿ ಆ ಥರ ಮಾಡಬೇಕು ಎತ್ತಿದ್ದೇ ನಾವು ಒಂದು ಕೆಜಿ ಮಾಡೋಕ್ಕೋದ್ರೆ ನಮ್ಗೆ ಅಳ್ತೆಗಳು ಗೊತ್ತಾಗಿಲ್ಲ ಅದರಿಂದ ನಾನು ಮಾಡಿದ ಮಟನ್ ಬಿರಿಯಾನಿ ಸೀದೋಯಿತು ನಮ್ಮಮನೆಯವ್ರಹತ್ರ ಬೈಸ್ಕೊಂಡೆ ಸುಮ್ಮನೆ ಮಸಾಲೆ ವೇಸ್ಟು ಮಟನ್ ವೇಸ್ಟು ಅಕ್ಕಿ ವೇಸ್ಟು ಸ್ಟೌವ್ ಇಷ್ಟೊತ್ತು ಉರ್ದಿದ್ದು ವೇಸ್ಟು ಎಲ್ಲ ವೇಸ್ಟಾಯಿತು ಆದ್ರಿಂದ ನನಗೆ ಆವತ್ತಿಂದ ತುಂಬ ಬೇಜಾರಾಗಿ ಸರಿ ಇದನ್ನು ನಾವು ಸರಿ ಮಾಡಲೇಬೇಕು ಅಂತೇಳಿ ನಾನೇನು ಮಾಡಿದೆ ತಿರ್ಗಾ ಏನು ಮಾಡಿದೆ ಭಾನ್ವಾರ ಒಂದು ಭಾನ್ವಾರ ದಿನ ಏನು ಮಾಡಿದೆ ಅರ್ಧ ಕೆಜಿ ಮಟನ್ ತರಿಸಿ ಅರ್ಧ ಕೆಜಿ ಅಕ್ಕಿ ತೊಗೊಂಡು ಅಳತೆ ಮಾಡಿ ಅದಕ್ಕೆ ಎಷ್ಟೆಷ್ಟು ಮಸಾಲೆ ಈರುಳ್ಳಿ ಟಮ್ಯಾಟೋ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ಮೀರಿ ಏನೇನುಬೇಕು ಅದು ಎಷ್ಟೆಷ್ಟು ಬೇಕು ಅಂತ ಡಿವೈಡ್ ಮಾಡಿ ಇಟ್ಕೊಂಡು ಎಲ್ಲ ರುಬ್ಕೊಂಡು ಎಲ್ಲ ಅಳತೆ ಮಾಡಿ ಇಟ್ಕೊಂಡು ಆಮೇಲೆ ನಾನು ಸ್ಟೌವಲ್ಲಿ ಅಂಟ್ಸ್ಬುಟ್ಟು ಆ ಭಾನ್ವಾರ ನಾನು ಮಟನ್ ಬಿರಿಯಾನಿ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡಿ ಎಲ್ಲವನ್ನು ಅಳತೆ ಪ್ರಕಾರ ಹಾಕದ್ಮೇಲೆ ಆ ಬಿರಿಯಾನಿ ತುಂಬ ಸೂಪ್ಪರಾಗಿ ಬಂತು ಮತ್ತು ಆ ಬಿರಿಯಾನಿ ತಿಂದು ನನ್ನ ಮಗಳು ನಮ್ಮಮನೆಯವ್ರು ತುಂಬ ಚೆನ್ನಾಗಿದೆ ಅಂತ ಹೇಳುದ್ರು ಅದರಿಂದ ನನಗೆ ಗೊತ್ತಾಗಿದ್ದೇನಂದರೆ ನಾವು ಎತ್ತಿದ ತಕ್ಷಣ ಕೆಜಿ ಗಟ್ಲೆ ಮಾಡಕೂಡ್ದು ಯಾವಗ್ಲು ಯಾವಾಗ್ಲು ಏನೇ ಕಲಿತ್ಕೊಂಡ್ರು ನಾವು ಚಿಕ್ಕದಾಗಿ ಫಸ್ಟ್ ನಮಗೆ ಗೊತ್ತಿರೋ ಅಳತೆ ಪ್ರಕಾರ ಚಿಕ್ಕದಾಗಿ ಅದನ್ನು ಮಾಡಿ ಅನುಭವ ಪಡಬೇಕು ಚಿಕ್ಕದಾಗಿ ನಮ್ಮಮನೆ ಗಂಟ ಮಾಡಿ ತಿನ್ನಬೇಕು ಆಮೇಲೆ ನಾವು ಯಾವುದೇ ರೀತಿಯ ಫಂಕ್ಷನಲ್ಲೋ ಅಥ್ವ ಯಾವುದೇ ರೀತಿಯ ಯಾವುದಾದ್ರೂ ಹಬ್ಬದಲ್ಲೋ ಆ ಥರ ಮಾಡಿ ನಾವು ತಿನ್ಬೋದು ಅದಕೋಸ್ಕರ ಹೇಳ್ತಾಯಿದಿನಿ ಮಾಡೋವಾಗ ಯಾವಾಗಲು ಚಿಕ್ಕದಾಗಿ ಮಾಡಿರಿ ಚೊಕ್ಕವಾಗಿ ಮಾಡಿರಿ ಅಂತ